ಹಲೋ ನಿರ್ಮಲ ಡಾಕ್ಟ್ರಾ ಏನ್ ರೀ ನಾವು ಸ್ವಲ್ಪ ದವಾಖಾನಿಗೆ ಬರೋದು ಇತ್ತು ರೀ ನೆನ್ನೆಲಿತ್ರ ಹೊಟ್ಟೆ ನೋವು ಭಾಳ ಇದು ಆತತ್ ರೀ ಅದಕ್ಕೆ ನೀವು ಎಷ್ಟೊತ್ತಿಗೆ ಇರ್ತೀರಾ ಅಂತ ಕೇಳಕ ಹೌದು ನೆನ್ನೆ ಒಂದು ಸ್ವಲ್ಪ ಹೊರ್ಗಿಂದು ಏನೋ ತಗೊಂಬಂದಿದ್ದು ರೀ ನಮ್ಮ ಮನೆಯವ್ರು ತಿಂದಿದ್ದಕ್ಕೆ ಅಷ್ಟು ಹೊಟ್ಟೆ ನೋವು ಆಗತತಿ ಸ್ವಲ್ಪ್ ಮೈ ಬಿಸಿ ಬಿಸಿ ವಾಂತಿ ಎಲ್ಲ ಬರಾತೈತಿ ಹ್ಞೂ ರೀ ಭಾಳ ಇದೆ ಹೊಟ್ಟೆ ನೋವು ಭಾಳ ನೋವು ಆತತಿ

ಎಷ್ಟು ಹೊತ್ಗೆ ರಿ ಹ್ಞೂ ರಿ

ಹ್ಞೂ ರೀ ಹ್ಞೂ ರೀ ಹ್ಞೂ ಹ್ಞೂ ರೀ ಒಂದು ಸ್ವಲ್ಪ್ ಕೇಳಕ ರೀ ಎಷ್ಟೊತ್ತಿಗೆ ಇರ್ತಾರೆ ಏನು ಇಲ್ಲ ಅಂತ ಹ್ಞೂ ರೀ ಒಂದು ಸ್ವಲ್ಪ ಮೈ ಬಿಸಿ ಆಗತತ್ ರೀ ಹ್ಞೂ ರೀ ಹ್ಞೂ ಹ್ಞೂ

ಹ್ಞೂ ರಿ ಇನ್ನೊಂದು ಸ್ವಲ್ಪ್ ಹೊತ್ತಿಗೆ ಬಿಡ್ತೇವೆ ತೋರಿ ಒಂದು ಹನ್ನೆರಡುವರಿಗೆ ಬರ್ತೇವೆ ರೀ ಹನ್ನೆರಡೂವರೆ ಹಾಂ ಬಂದು ಕಾಲ್ ಹಾಕ್ತೀವಿ ತೋರಿ ಹ್ಞೂ

ಹ್ಞೂ ಬರ್ ಹ್ಞೂ ಹ್ಞೂ ಭಾಳ ಹೊಟ್ಟೆ ನೋವು ಆತದ್ ರೀ ಅದ್ಕಾ ಕೇಳ್ಬಕು ಅಂತಂದು ಈ ಬರುವಷ್ಟು ಇದ್ದು ಇರ್ಲಾರ್ದಕ್ಕೆ ನಿಮ್ಗೆ ಫೋನ್ ಹಚ್ಚಿದ್ದು

ಹ್ಞೂ ರೀ ಹ್ಞೂ ಹ್ಞೂ ಹ್ಞೂ ಬರ್ತೇವೆ ಸರ್ ಆತು ಸರಿ ಇಡ್ತೇವೆ ಆತು ಸರಿ ಹ್ಞೂ ರೀ ಇಡ್ತೇವೆ ಸರಿ ಆತು